ಹಾಂ ಏನು ರಿ ನಿಮ್ಮ ಅಂಗ್ಡ್ಯಾಗ ಹಾಲು ತಗೊಂಡು ಹೋಗೆವು ನಾವು ಹಾಲು ಒಡದು ಬಿಟ್ಟಾವಲ್ಲ ಇಲ್ಲ ನೋಡಿರಿ ಹಾಲು ನಿನ್ನೆ ಕೆಟ್ಟು ಬಿಟ್ಟವು

ನಿನ್ನೆ ಹಾಲು ತಗೊಂಡು ಹೋಗಿದ್ವಲ್ಲ ಹಾಲು ಒಡ್ದಾವು ರೀ ಅವು ಹ್ಞೂ ಅದಕ್ಕೆ ಹ್ಞೂ ಮತ್ತು ನಾವು ನಿನ್ನಿಂದು ಹಣ ಕೊಡುದಿಲ್ಲ ನೋಡಿರಿ ಹಾಲಿಂದು ಹೌದು ಮತ್ತು ಅವು ಒಡ್ದದ್ದು ನಾವಾರೂ ಏನು ಮಾಡಣ್ ರೀ ಅಲ್ಲ ನಾವು ಚೆಲ್ಲಿ ಬಿಟ್ವಿ ಅವನ್ನು ಅವ್ನಿನ್ನೇನು ಮಾಡೋದೈತಿ ಕೆಡಿಸು ಇನ್ನು ಇದು ಮಾಡುದೇನ್ ಅಂತ ಹೇಳಿ ಹಾಲು ಕಾಯಕ್ಕಿಟ್ಟ ಕೊಡಲೇನೆ ಒಡೆದ್ ಬಿಟ್ಟವು ಅವು ಅದಕ್ಕೆ ಹ್ಞೂ

ಆಯ್ತು ರೊಕ್ಕ ಕೊಡ್ತೇವೆ ನಾವು ಹಾಂ ನಾವು ಯಾಕಂದ್ರೆ ಇಷ್ಟು ದಿವಸ ವಾ ಇದೆ ಬಿಡಿರಿ ಖಾಯಂ ನಿಮ್ಮ ಹತ್ತಿರ ತಗೋಂತಿವಿ ನಾವು ಹಾಂ ಮತ್ತೆನೈತೀ ನಿನ್ನೆ ಯಾಕೋ ಏನೊ ಒಡದು ಬಿಡ್ತು ಅವು ಅದಕ್ಕೆ ಒಡ್ದ ಕೂಡ್ಲೆನೆ ಮತ್ತು ಹಾಂ ಅದ್ಕೆ ಅದ ಹಾಂ ಅದಕ್ಕೆ ಸ್ವಲ್ಪ ನೋಡಿ ಫ್ರೆಶ್ ಇದದ್ದು ಕಳ್ಸಿರಿ ಪಾ ಇದು ಮಾಡಕ್ಕ ಹೋಗ್ಬೇಡ್ರಿ ಅವು ಹಾಂ ಮತ್ತೇನು ಬೇರೆ ಇವು ಬಂದಾವೇನ್ ರೀ ಹ್ಞೂ ಹಾಲಿನಾಗೆ ಬರಿ ಇವು ಬರಿ ಅಷ್ಟೆ ಅದಾವೇನು ಶುಭಮ್ ಅದಾವಾ ಮತ್ಯಾವ್ಯಾವು ಅದಾವೆ

ಹ್ಞೂ ಹೌದ ಹಾಂ ಹಾಂ ಹೌದ ಎ ಹಾಂ ಹಾಂ ಮೊಸರೈತಾ ರೀ ಹಾಂ ಹಂಗಾರೆ ಒಂದು ಲೀಟ್ರ್ ಮೊಸ್ರು ಒಂದು ಬೇಕಾಗಿತ್ತಪ್ಪ ಹ್ಞೂ ಮೊಸರು ಆಮೇಲೆ ಹಾಲು ಒಂದು ಲೀಟ್ರ್ ಹಾಲು ಒಂದು ಲೀಟ್ರ್ ಮೊಸರು ಒಂದು ಬಾ ಹಂಡ್ರೆಡ್ ಗ್ರಾಂ ಪನ್ನೀರ್ ಹ್ಞೂ ಹಾಂ ಚಲೋ ಹೌದಾ ನಾವು ನಮ್ಮ ಹುಡುಗ್ರನ್ನ ಕಳ್ಸ್ತೀನಿ ನೋಡಿರಿ ಹಂಗಾದ್ರೆ ಹ್ಞೂ ಮತ್ತು ಪನ್ನೀರ್ ಹೆಂಗೆ ಹ್ಞೂ ಹಾಂ ಆಯ್ತು ತೋರಿ ಹಾಂ ಕಳ್ಸ್ತೀನಿ ಹುಡುಗನ್ನ ಹ್ಞೂ ಹಾಂ ಹಾಂ